ಹಲೋ ಹಲೋ ಹೇಳಿ ಹಾಂ ಹೇಳಿ ಹೆಸ್ರು ರಮ್ಯನಾ ಹಾಂ ಹೇಳಿ ರಮ್ಯ ಅವರೇ ಆಂ ಹೇಳಿ ಹೌದಲ್ಲವಾ ಅದು ತ್ರೀ ಡೇಸ್ ಹೇಳಿದ್ದು ನಾನು ಮೆಡಿಕೇಷನ್ ನಿಮಗೆ ಅದೇ ಫೀವರ್ ಅಂತ ಬಂದಿದ್ದರಲ್ವಾ ಹಾಂ ತ್ರೀ ಡೇಸ್ ಹೇಳಿದ್ದು ನಾನು ನಿಮಗೆ ಮೆಡಿಕೇಷನ್ನು ಇವಾಗ ಇನ್ನೂ ಟೂ ಡೇಸ್ ಆಗಿದೆಯಲ್ವಾ ಮತ್ತು ಕೈ ಏನೋ ಪೈನ್ ಅಂತ ಹೇಳಿದ್ದಿರಿ ಅದಕ್ಕೆ ರಾಂಟಾಕ್ ಟಾಬ್ಲೆಟ್ಟು ಅದೆಲ್ಲ ಕೊಟ್ಟಿದ್ದೀನಿ ಸರೀನಾ ಮತ್ತು ಕೋಲ್ಡ್ ಆಗೋಥರ ಏನೂ ತಿನ್ನೋಕ್ಕೋಗಬೇಡಿ ಆ ಮೆಡಿಶಿನ್ನಾ ಇನ್ನೂ ನಾಳೆ ಒಂದು ನಾಳೆವರೆಗೂ ಕಂಟಿನ್ಯೂ ಮಾಡಿ ಜ್ವರ ಹಂಗೇ ಜಾಸ್ತಿ ಇತ್ತು ಅಂದರೆ ನಾಳೆ ಒಂದು ಸಲ ಹಾಸ್ಪಿಟ್ಲಿಗೆ ಬನ್ನಿ ಪಾ ಬ್ಲಡ್ ಟೆಸ್ಟ್ ಎಲ್ಲ ಮಾಡೋಣ ಮಾಡಿ ರಿಪೋರ್ಟ್ ಕೊಡ್ತೀವಿ ಅದ್ರ ಮೇಲೆ ಮತ್ತೆ ಮೆಡಿಟೇಕೇಷನ್ ಶುರು ಮಾಡೋಣ ಹಾಂ ಹಾಂ ಸರಿ ಬರೋವಾಗ ಒಂದು ಸಲ ಫೋನ್ ಮಾಡಿ ನನಗೆ ಸರಿ ಸರಿ ಮತ್ತೆ ಆಂ ಸರಿ ಊಂ ಹಾಂ ಓಕೆ